ಛಾಯಾಚಿತ್ರಗ್ರಹಣವನ್ನು ಹವ್ಯಾಸವಾಗಿ ಮುಂದುವರಿಸಿಕೊಂಡು ಹೋಗುವಂಥ ಅಂಥ ಅಂಥದ್ದೇನಿಲ್ಲ ಆದರೆ ನನಗೆ ಒಂದು ಫೋಟೊ ತೆಗೆಯುವುದು ಹುಚ್ಚೆಲ್ಲ ಇತ್ತು ತುಂಬ ಹುಚ್ಚು ನನಗೆ ಫೋಟೊ ತೆಗೆಯುದು ಈಗಲೂ ಕೂಡ ಇದೆ ನನಗೆ ಇದು ಪ್ರಕೃತಿಯದ್ದು ಫೋಟೊ ತೆಗೆಯೋದು ಮತ್ತು ಆಕಾಶ ಹಕ್ಕಿಗಳು ಹಾರುದು ಅದೆಲ್ಲಾ ಒಂದು ಫೋಟೊ ತೆಗೆಯುದಂದ್ರೆ ತುಂಬ ಇಷ್ಟ ನನಗೆ ಮತ್ತು ಹಸಿರು ಹಸಿರು ಇದು ಮರಗಳದ್ದು ಎಲ್ಲ ಹಾಗೆಲ್ಲ ಫೋಟೋ ತೆಗಿಲಿಕ್ಕೆ ತುಂಬ ಆಸಕ್ತಿ ನನಗೆ ಎಲ್ಲ ಫೋಟೋಗ್ರಾಫಿ ಕೆಲವು ಇದೆ ನನ್ನ ಹತ್ರ ಇಟ್ಕೊಂಡಿದ್ದೇನೆ ನಾನು ತೆಗೆದು ಹಾಗೆ ಮತ್ತು ಮಕ್ಕಳಿಗೆ ಕೂಡ ಒಂದು ಇದು ಬೇರೆ ವೇಷ ಹುಡುಗಿಯಾದರೆ ಹುಡುಗನ ವೇಷ ಹಾಕಿ ಫೋಟೊ ತೆಗೆಯುವುದು ಹುಡುಗಿಯಾದರೆ ಹುಡುಗನ ವೇಷ ಹಾಕುದು ಹುಡುಗಿ ಹುಡುಗ ಆದರೆ ಹುಡುಗಿಯ ವೇಷ ಹಾಕಿ ನಾನು ಅವರಿಗೆಲ್ಲ ಶೃಂಗಾರ ಎಲ್ಲ ಮಾಡಿ ಫೋಟೊ ತೆಗೆಯೋದೆಲ್ಲ ಹುಚ್ಚಿತ್ತು ನನಗೆ ಹಾಗೆ ಈ ಯಾವುದು ಫೋಟೊ ಎಲ್ಲ ಇದೆ ನನ್ನತ್ತಿರ ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಮತ್ತು ಟ್ರಿಪ್ಪಿಗೆಲ್ಲ ಹೋಗುತ್ತಾ ಇದ್ದೇವೆ ನಾವು ಟ್ರಿಪ್ಪಿಗೆಲ್ಲ ಹೋಗುವಾಗ ಅಲ್ಲಿ ಬೇರೆ ಬೇರೆ ಕಡೆ ಜಾಗದ್ದು ದೇವಸ್ಥಾನ ಅದು ಇದು ಏನಾದರೂ ವಿಶೇಷ ಏನಾದರೂ ಕಂಡರೆ ಕಾ ಕಂಡುಬಂದರೆ ಅದರದ್ದೆಲ್ಲ ಫೋಟೊ ಎಲ್ಲ ತೆಗಿತಾ ಇದ್ದೆವು ತೆಗಿತಾ ಇದ್ದೇನೆ ತೆಗಿತಾ ಇರ್ತೇನೆ ನಾನು ಆಮೇಲೆ ನದಿ ಹರಿವ ನದಿಯದ್ದೆಲ್ಲ ಫೋಟೊ ತೆಗಿಯುದು ಅದೆಲ್ಲಾ ತುಂಬ ಇಷ್ಟ ನನಗೆ ಹಾಗೆ ಮತ್ತು ಹೂವಿನದ್ದು ಏನಾದರೂ ಹೂವು ಸಿಕ್ಕಿದರೆ ಹೂವಿನದ್ದೆಲ್ಲ ಫೋಟೊ ತೆಗಿಯೋದು ಹಾಗೆಲ್ಲ ತುಂಬ ಫೋಟೊ ಎಲ್ಲ ತೆಗಿಯೋದೆಲ್ಲ ಹುಚ್ಚು ಸೂರ್ಯ ಇದು ಮಗಳ ಡ್ಯಾನ್ಸ ನಾಟಕ ಏನಾದರೂ ಇದ್ದರೆ ಅದರದ್ದೆಲ್ಲಾ ಫೋಟೊ ಎಲ್ಲ ತೆಗೆಯುದು ತುಂಬ ಇಷ್ಟ ನನಗೆ ಮತ್ತು ಎಲ್ಲ ಫೋಟೊ ಎಲ್ಲ ತೆಗಿತಾ ಇರ್ತೇನೆ ನಾನು ಯಾವಾಗಲೂ ಮದೇ ಮರಗಳದ್ದೆಲ್ಲ ಜಾಸ್ತಿ ನಾನು ಫೋಟೊ ತೆಗೆಯುದು ಗದ್ದೆಯದ್ದೆಲ್ಲ ಹಸಿರು ಗದ್ದೆ ಅದು ತುಂಬ ಚಂದ ಕಾಣ್ತದೆ ಹಸಿರು ಹಸಿರಾಗಿ ಅದಾ ಅದ್ರದ್ದೆಲ್ಲ ಫೋಟೊ ತೆಗಿತೇನೆ ಆಮೇಲೆ ಸಮುದ್ರ ಬದಿಗೆ ಹೋದರೆ ಅಲ್ಲಿದೆಲ್ಲ ಹಕ್ಕಿಗಳು ಹಾರುದು ಮತ್ತು ನೀರಿನದ್ದು ಸಮುದ್ರದ್ದು ಎಲ್ಲದ್ದು ಆಕಾಶ ಮತ್ತು ಸಮುದ್ರ ಒಂದಾಗುದು ಸೂರ್ಯನದ್ದು ಆದರೆ ಸೂರ್ಯನ ಮುಳುಗುವ ಸಮಯದಲ್ಲೆಲ್ಲ ಫೋಟೊ ತೆಗೆಯೋದು ಅದೆಲ್ಲ ತುಂಬ ಇಷ್ಟ ನನಗೆ ಹಾಗೆ ಫೋಟೊ ತೆಗಿತಾ ಇರುತ್ತೇನೆ ಹಾಗೆ